ಹಲೋ ಕೃಷ್ಣ ಹೋಟೆಲ್ಲ ನಿಮ್ಮ ಹೋಟೆಲಲ್ಲಿ ಏನೇನು ಸ್ಪೆಷಲ್ ಇದೆ ಸರ್

ಹ್ಞೂಂ ಮಸಾಲ ದೋಸೆ ಸ್ಪೆಷಲ್ ಅಂದರೆ

ಹಾಂ ಅಲ್ಲಿ ಹ್ಞೂಂ

ಹ್ಞೂಂ

ಹೋ ಹಾಂ ಅಂದರೆ ಆ ಹಿಟ್ಟಲ್ಲಿ ಏನು ಸ್ಪೆಷಲ್ ಇದೆ ಆ ವಡೆ ಹಿಟ್ಟಲ್ಲಿ ಏನು ಸ್ಪೆಷಲ್ ಇದೆ ನಿಮ್ಮಲ್ಲಿ ಆ ರೀತಿ ಕುರುಮ್ ಕುರುಮ್ ಆಗೋಕ್ಕೆ

ಹ್ಞೂಂ ಹ್ಞೂಂ ಅದು ಬಿಟ್ಟರೆ ಬೇರೆ ಹ್ಞೂಂ

ಹ್ಞೂಂ ಹೌದು ಹೌದಾ ಎ ಎಷ್ಟು ಗಂಟೆಗೆ ಓಪನ್ ಓಪನ್ ಆಗುತ್ತೆ

ಹಾಂ ಹ್ಞೂಂ ಹ್ಞೂಂ

ಹ್ಞೂಂ ಅದು ಏನು ನಿನ್ನೆ ಮಾಡಿದ ಹಿಟ್ಟಲ್ಲೇ ಮಾಡ್ತೀರಾ ಅಥವಾ ಬೇರೆ ಹಿಟ್ಟು ರುಬ್ಬಿ ಮಾಡ್ತೀರ

ಸರಿ ಹೌದು ನಾವು ಒಂದೈದಾರು ಮಂದಿ ಬರ್ತಾಯಿದ್ದೀವಿ ನೋಡುವ ನಿಮ್ಮ ಹೋಟೆಲ್ ಟೇಸ್ಟ್ ಹೇಗಿದೆ ಅಂತ ಹ್ಞೂಂ ಸರಿ